ಸರ್ ನಿಮ್ಮಲ್ಲಿ ಬಂಗಾರದ್ದು ಗೋಲ್ಡ್ ಚೇನು ಮತ್ತು ಗೋಲ್ಡ್ ನೆಕ್ವರ್ ಸಿಗ್ತದಾ ಸರ್ ನಿಮ್ಮಲ್ಲಿ ನಮ್ಮ ನಮ್ಮ ನಮ್ಮಲ್ಲಿ ಒಂದು ಕೂಸಿನದು ಸಣ್ಣದು ತೊಟ್ಟಿಲದ ಕೂಸಿ ಸಣ್ಣ ಕೂಸಿಂದು ರೀ ಅದಕ್ಕೆ ನಂಗೆ ಗೋಲ್ಡ್ ಚೇನು ಮತ್ತು ಗೋಲ್ಡ್ ನೆಕ್ವೇರ್ ಬೇಕಾಗ್ಯೆದ ಸರ್ ಅದಕ್ಕೆ ಎಲ್ಲ ಡಿಸೈನ್ ಅವ ರೀ ಸರ್ ನಿಮ್ಮಲ್ಲಿ ಕೂಸಿಗೆ

ಸರ್ ಬೇಬಿ ಸಲಕ್ಕ ಅವ ರೀ ಸರ್ ಮೋ ಸ್ವಲ್ಪ ಮಾಡಲ್ಗಳು ತೋ ತೋರಿಸ್ತಿರಾ ಸರ್ ಥೋಡೆ ಹಂಗೇನ್ ಸರ್ ಎಷ್ಟು ರೂ ಎಷ್ಟು ರೂಪಾಯಿ ಕ್ಯಾರೆಟ್ ಅದ ಸರ್ ನಿಂಬಲ್ಲಿ ಬಂಗಾರ ಸರ್ ನಾವು ಒಂದೆರಡು ತೊಲ ತಗೊಬೇಕು ಅನ್ಲತ್ತಿವಿ ಸರ್ ಅರುವತ್ತು ಸಾವಿರ ಅದ ಏನು ಸರ್ ಸರಿ ಅರುವತ್ತು ಆಫರ್ ಏನಾರೂ ನಡೆದೈತಾ ಸರ್ ಏನಾರೂ ಹಂಗೇನು ಸರ್ ಗೋಲ್ಡ್ ಚೇನ ಕೂ ಬೇಬಿ ಸಲಕ್ಕೆ ಏನು ಕಮ್ಮಿ ಬೀಳಲ್ದೇನು ಸರ್ ಅದು ಚೇನ್ ದೊಡ್ಡೋರಪ್ಲೆನೇ ತೊಗೊತೀರಾ ಅದಕ್ಕೆ ಭಿ ರೊಕ್ಕ ಹಾಂ ಏಸು ದಿನ್ದಾಗ ಮಾಡ್ಕೊಡ್ತಿರಿ ಸರ್ ನಾ ನಿಂಬಲ್ಲಿ ರೆಡಿಯೇ ಇರ್ತವೆ ರೀ ಅವು ನಾ ಸಂಡೆ ದಿನ ಇಟ್ಕೊಂಡೀವಿ ಸರ್ ನಿಂಬಲ್ಲಿ ಸರು ಆನ್ಲೈನ್ ಪೇಮೆಂಟದ ಸರ್ ಅಥವಾ ಕಾರ್ಡದ ಇ ಎಮ್ ಐ ಆಪ್ಷನ್ಸ್ ಅದ ಏನು ಸರ್ ಆನ್ಲೈನ್ಗೆ ಕ್ರೆಡಿಟ್ ಕಾರ್ಡ ಮೇಲೆ ಏನಾದ್ರು ತಗೊಂಡ್ರೆ ಬಂಗಾರ ಹಾಂ ನಂಗೆ ಸ್ವಲ್ಪ ಇ ಎಮ್ ಐ ಮೇಲ ಮಾಡ್ದ್ರೆ ಸೌಲತ್ತು ಸಿಗ್ತದಂತೇನೋ ಕೇಳ್ಲತ್ತಿನಿ ಸರ್ ನಿಮ್ಮಲ್ಲೇ ನಾನು ಸೈಜ್ ಬ ಸೈಜಸೆಲ್ಲ ಕೂಸಿನ್ ತಗೊಂಡ್ಬರ್ಬೇಕಾ ಸರ್ ಅದು ನಿಮಗೆ ಖೂನ ಇರ್ತದೆ ಕೂಸಿನ ಸೈಜೆಲ್ಲ ಹಾಗಾ ಸರ್ ಸರ ಮತ್ತು ಈಗ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಆದ್ರೆ ಎರಡು ತೊಲೆಗೆ ಸರ್ ಏನಾರೂ ಡಿಸ್ಕೌಂಟ್ ಕಮ್ಮಿ ಮಾಡ್ಬೇಕು ಸರ್ ನೀವು ಓಕೆ ಸರ್ ನಾಳೆಗೆ ಬರ್ತೀನಿ ಸರ್ ನಾ